ನನಗೆ ಟೀವಿಯಲ್ಲಿ ಅತ್ಯಂತ ಇಷ್ಟವಾದ ಕಾರ್ಯಕ್ರಮ ಯಾವುದು ಅಂದ್ರೆ ನಾ ಸ ಸೋಮೇಶ್ವರ ಅವ್ರು ನಡೆಸಿಕೊಡುವಂಥ ಥಟ್ ಅಂತ ಹೇಳಿ ಕಾರ್ಯಕ್ರಮ ಚಂದನ ವಾಹಿನಿಯಲ್ಲಿ ಬರ್ತದೆ ಅದು ಈ ಕಾರ್ಯಕ್ರಮ ಎಷ್ಟು ಒಂದು ಅದ್ಬುತವಾಗಿರತಕ್ಕಂಥ ಕಾರ್ಯಕ್ರಮ ಅಂದ್ರೆ ಮೂರು ಜನ ಒಂದು ಪ್ರತಿನಿಧಿಗಳನ್ನು ಕರೆಸಿ ಅವ್ರನ್ನ ಕೂಡಿಸ್ಬಿಟ್ಟು ಕೊಷನ್ ಕೇ ಇದು ಪ್ರಶ್ನೋತ್ತರಗಳ ಮಾಲಿಕೆಯನ್ನು ಮಾಡುತ್ತ ಅವ್ರುಗಳಿಗೆ ಪುಸ್ತಕವನ್ನು ಉಡುಗೊರೆಯಾಗಿ ನೀಡುವ ಒಂದು ಪದ್ಧತಿ ಏನದ ಅದು ನನಗೆ ಬಹಳ ಇಷ್ಟವಾದಂಥ ಪದ್ಧತಿ ಏಕಂದ್ರೆ ಈಗ ಪುಸ್ತಕದ ಪ್ರೇಮ ಅತ್ಯಂತ ಕ್ಷೀಣವಾಗುತ್ತಿದೆ ಅನ್ನುವುದು ನನ್ನ ಅನಿಸಿಕೆ ಯಾಕಂದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಪ ಉದಾಹರಣಾರ್ಥ ಹೇಳ್ತೆ ಉದಾರ್ಣೆ ಅಂತ ಹೇಳ್ತೇನೆ ನಾನು ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರ ಸಾಲು ಒಳಗೆ ನೋಡಿದ್ರೆ ಈ ಎರಡು ಸಾವಿರದ ಇಸವಿ ಮೇಲೆ ಏನು ಅದ ಅಲ್ಲ ಅದ್ರ ಒಳಗೆ ಬಂದಿರೋ ಅಂಥ ನಮಗೆ ಏಳು ಜ್ಞಾನಪೀಠಗಳಲ್ಲೂ ಏಳು ಪ್ರಶಸ್ತಿಗಳು ಅವಾಗ ಬಂದವು ಎರಡು ಸಾವಿರದ ಇಸವಿಯಿಂದ ಆ ಕಡಿಗೆ ಎರಡು ಸಾವಿರ ದಾಟಿ ಇಪ್ಪತ್ತೈದು ವರ್ಷಗಳು ಗತಿಸಿದರೂ ಸಹಿತ ಇಲ್ಲಿವರಿಗೂ ನಮ್ಗೆ ಬಂದಿದ್ದು ಒಂದೇ ಜ್ಞಾನಪೀಠ ಪ್ರಶಸ್ತಿ ಇದನ್ನು ಗಮನಿಸಿದಾಗ ನನಗೆ ಏನು ಅನಿಸ್ತದ ಅಂದರೆ ಇದನ್ನು ನೋಡ್ಕೊಂಡು ನನಿಗೆ ಏನು ಅನಿಸ್ತದ ಅಂದ್ರೆ ಒಮ್ಮೊಮ್ಮೆ ಪುಸ್ತಕಗಳಿಗೆ ಕಮ್ಮಿ ಐತೇನು ಅದೂ ಇಲ್ಲ ಪುಸ್ತಕಗಳು ಝಗ್ಗ್ ಅವ ಇನ್ನು ಬರಿಯವ್ರಿಗೆ ಕಮ್ಮಿ ಅದನು ಬರಿಯವ್ರಿಗೆ ಕಮ್ಮಿ ಇಲ್ಲ ಇದು ಜ್ಞಾನದ ಪ್ರವಾಹ ಅಂತಾರಲ್ಲ ಹಂಗೆ ಆಗಾಕ್ಕತ್ತದ ಜ್ಞಾನದ ಪ್ರವಾಹನೇ ಆಗಾಕ್ಕತೈತಿ ಬರಿಯವ್ರಿಗೆ ಕಮ್ಮಿ ಇಲ್ಲ ಪುಸ್ತಕಗಳಿಗೆ ಕಮ್ಮಿ ಇಲ್ಲ ಇನ್ನು ಕೊಳ್ಳಾಕ್ಕ ರೊಕ್ಕ ಇಲ್ಲ ಅಂತಾರೇನು ರೊಕ್ಕಕ್ಕೆ ಕಮ್ಮಿ ಇಲ್ಲ ಇನ್ನು ಓದೋಕ್ಕೆ ಲೈಬ್ರರಿಗಳು ಗ್ರಂಥಾಲಯಗಳು ಇಂಥವು ಕಮ್ಮಿ ಅದಾವೇನು ಅವೂ ಇಲ್ಲ ಎಲ್ಲ ಅವ ಆದಾಗೂ ಸಹಿತ ಓದೋರಿಲ್ಲ ಹೀಗಾಗಿ ಸಾಹಿತ್ಯ ಅನ್ನೋದು ಅಥವಾ ಸಾಹಿತ್ಯನೇ ಆಗಲಿ ಪುಸ್ತಕಗಳು ಹೆಂಗೆ ಆಗ್ಯಾವೆ ಅಂದ್ರೆ ಇಟ್ಟ ಕಪಾಟ್ನಾಗ ಕೊಳ್ತು ಹೋಗಕತ್ತದೇನೋ ಅನ್ಸ್ತದೆ ಅವಾಗ ಏನು ಹೇಳ್ತಾರ ನಮ್ಗೆ ಎಲ್ಲ ಕೇಳೊ ಥರ ಪ್ರಕಾರ ನಾನು ಕಾರ್ಯಕ್ರಮಗಳಿಗೆಲ್ಲ ಹೋದಾಗ ಹೇಳ್ತಾರೆ ಏನಂತ ದೊಡ್ಡ ದೊಡ್ಡ ಕವಿಗಳೆಲ್ಲ ಈ ಉದಾರ್ಣೆ ಇವರು ಚೆನ್ನವೀರ ಕಣವಿ ಅವ್ರು ದೇಶ ಇದು ರಾಜ್ಯದೊಳಗೆ ಇರುವಂಥ್ ಕವಿಗಳ ಪುಸ್ತಕಗಳನ್ನು ತರಿಸ್ಕಂಡು ತರಿಸ್ಕಂಡ್ ಓದ್ತಿದ್ರು ಅಂತದ್ದು ಎಲ್ಲ ಕವಿಗಳ ಪುಸ್ತಕಗಳನ್ನೂ ತರಿಸ್ಕಂಡು ತರಿಸ್ಕಂಡ್ ಓದ್ತಿದ್ದರಂತ ಆಮೇಲೆ ನಾವು ಯಾರಾದರೂ ಬುಕ್ ಬರೆದು ಅವ್ರಿಗೆ ಕಳ್ಸಿದ್ರೆ ಅವ್ರು ಅದ್ನ ಓದಿ ತಮ್ಮ ಅನಿಸಿಕೆ ವಿಮರ್ಶೆಯನ್ನು ಬರ್ದು ಹೊರ್ಳಿ ಆ ಕವಿಗಳಿಗೆ ಕಳ್ಸ್ತಿದ್ರು ಅಂತ ಇಂಥ ಒಂದು ಕಾಲದೊಳಗೆ ಹಂಗಿತ್ತು ಈಗ ಓದುಗರ ಸಂಖ್ಯೆನೂ ಅತ್ಯಂತ ಕ್ಷೀಣ ಆಯ್ತ್ರಿ ಈ ಸಂದರ್ಭದೊಳಗೆ ಆ ಪುಸ್ತಕ ಪ್ರೇಮವನ್ನು ಬೆಳೆಸಿದ್ರಲ್ಲ ಅದು ದೊಡ್ಡ ಕಾರ್ಯ ಅಂತ ನನಗೆ ಅನಿಸ್ಬಿಡ್ತು ಆಮೇಲೆ ಈ ಉ ಅದು ನನಗೆ ಅನ್ಸಿದ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಅಂತೂ ಹೇಳಿ ಮಾಡಿಸಿದ ಕಾರ್ಯಕ್ರಮ ಅಂದ್ರೆ ಅದು ಥಟ್ ಅಂತ ಹೇಳಿ ಅವ್ರು ಅದಾದ ಮೇಲೆ ಆ ನಾ ಸ ಸೋಮೇಶ್ವರ ಅವರ ಭಾಷೆ ಅಬ್ಬಾ ಅಪ್ರತಿಮ ಭಾಷೆ ಅವರದು ಅದನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯನೇ ಇಲ್ಲನ ಅನ್ಕಂಡು ಬಿಡ್ತೆ ನಾ ಒಂದು ಇಂಗ್ಲೀಷ್ ಶಬ್ದವನ್ನು ಅವರು ಬಳಸಂಗಿಲ್ಲ ಅಂಥ ಅಪ್ರತಿಮವಾದ ಭಾಷೆಯನ್ನು ಅವರು ಮಾತಾಡ್ತಾರೆ ಇಂತಹ ಕಾರ್ಯಕ್ರಮಗಳನ್ನು ಕೇಳೋದರಿಂದ ನನಗೆ ನನಗೆ ಅನಿಸ್ತದ ನನ್ನ ಶಬ್ದ ಭಂಡಾರ ಏನೋ ಸಲ್ಪ ಇಂಪ್ರೂವ್ ಆಗ್ಯಾದನೋ ಅನ್ನು ಉತ್ತಮ ಆಗೈತೆ ಅನ್ನೋದೊಂದು ನನ್ನ ಅನಿಸಿಕೆ ಅದಾದ ಮೇಲೆ ಅಲ್ಲಿ ಬರಕ್ಕ ಪ್ರಶ್ನೋತ್ತರಗಳ ಮಾಲಿಕೆ ಎಂಥ ಪ್ರಶ್ನೆಗಳನ್ನು ಅವರು ಹುಡುಕಿ ತಂದಿರ್ತಾರೆ ಆ ಪ್ರಶ್ನೆಗಳನ್ನು ನಾನು ಇವತ್ತಿಗೂ ಬರ್ದು ಬರ್ದು ಬರ್ದು ಇಡ್ತೀನಿ ಆ ಪ್ರಶ್ನೆಗಳನ್ನು ಕೇಳಿ ಆದ ಮೇಲೆ ಬರ್ದು ಬರ್ದು ಇಡ್ತೀನಿ ನಾನು ಇದು ಒಂದು ರೀತಿಯಾಗಿ ನನಗ ಭಾಳ ಈ ಅತ್ಯಂತ ಆತ್ಮೀಯವಾದ ಕಾರ್ಯಕ್ರಮ ಆಮೇಲೆ ಅವರು ಕೊಷನ್ಗಳನ್ನು ಕೇಳೋ ಕೇಳೊ ಲಿ ಆಗಿರ್ಬೋದು ಅವರಿಗೆ ಅವರು ಉತ್ತರಿಸುವ ಒಂದು ಸಂಭಾಷಣೆ ಐತಲ್ಲ ಆ ಉತ್ತರವನ್ನು ತಿಳಿಸಿ ಹೇಳುವ ಸಂಭಾಷಣೆ ಅದಲ್ಲ ಅದು ಮತ್ತೂ ಚೊ ಭಾಳ ಚಲೋ ಹೇಳ್ತಾರ ಅದನ್ನು ಆಮೇಲೆ ಅದು ಎಲ್ಲ ಕಾರ್ಯಕ್ರಮ ಮುಗಿದ್ ಆದಮೇಲೆ ಕಾರ್ಯಕ್ರಮ ಮುಗಿದ್ ಆಗಿಂದ ಅವರು ಒಂದು ಘಟನಾವಳಿಯನ್ನು ವಿಸ್ತರಣೆ ಮಾಡ್ತಾರೆ ಅಥವಾ ಘಟನೇನ ವಿವರಣ ಮಾಡ್ತಾರ ಅವರು ಆ ಘಟನೆ ವಿವರಣೆ ಮಾಡೋದು ಇಲ್ಲ ಒಂದು ಯಾರಾದರೂ ಒಬ್ಬ ಮಹಾನ್ ವ್ಯಕ್ತಿಯದು ಒಂದು ಸಾಲನ್ನು ಹೇಳೋದಾಗಿರ್ಬೋದು ಇವುಗಳು ನನಗೆ ನಾನೇ ಸ್ವಂತ ಓದ್ಲಿಕ್ಕೆ ಅಂದರೂ ಸಹಿತ ಅವು ಹೇಳಿದ್ದು ಭಾಳ ಪರಿಣಾಮಕಾರಿಯಾಗಿ ಅನಿಸ್ತದ ಅಂತ ನನಗೆ ಅನಿಸ್ತು ಇದು ನನಗೆ ಒಂದು ಅತ್ಯಂತ ಇಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಬಲ್ಲೆ ನಾನು ಅದಾದ ಮೇಲೆ ಇನ್ನೊಂದು ಚರ್ಚೆಗಳು ಮಾಡ್ತಾರ ಇವರು ಅಜಿತ್ ಹನುಮಕ್ಕನವರ್ ಅಂತ ಒಂದು ಚರ್ಚೆಗಳನ್ನು ಮಾಡ್ತಾರೆ ಪರಸ್ಪರ ದೊಡ್ಡ ವಿರುದ್ದ ಚರ್ಚೆಗಳನ್ನು ತರ್ತಾರೆ ಅವರು ತಂದು ಅವುಗಳನ್ನು ಸರಳೀಕೃತ ಮಾಡಿ ಅವುಗಳನ್ನು ಹೇಳಿ ಆ ಚರ್ಚೆಗಳಿಂದ ಈ ಜ್ಞಾನದ ಅರಿವು ಇಷ್ಟು ಆಗತ್ತೆ ಅಂದ್ರೆ ಎಷ್ಟೋ ಗೊತ್ತಿಲ್ಲದ ವಿಚಾರಗಳನ್ನು ನಾನು ಆ ಕಾರ್ಯಕ್ರಮಗಳನ್ನು ನೋಡಿ ತಿಳ್ಕಂಡೀನಿ ಎಸ್ಪೆಷಲಿ ಆಗಿರ್ಬೋದು ನಿರ್ಭಯಾನಂದ ಸರಸ್ವತಿ ಅವರು ಒಂದು ಎರಡು ಗಂಟೆಗಳ ಎರಡು ತಾಸು ಒಂದು ಪ್ರೋಗ್ರಾಮ್ ಮಾಡಿದ್ರು ಅಜಿತ್ ಹನುಮಕ್ನವ್ರ ಜೊತೆಗೆ ಅದ್ರ ಒಳಗೆ ಅತ್ಯಂತ ನನಗೆ ಇಂಟ್ರಸ್ಟಿಂಗ್ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಿರುತ್ತವೆ ಯಾಕಂದರೆ ನಾನು ಸಲ್ಪ ಇದು ಅಧ್ಯಾತ್ಮದಕ್ಕೇನು ಹೊಂದ್ಕೊಂಡು ಇರೋದ್ರಿಂದ ಆ ಧರ್ಮದ ಕಾನ್ಸೆಪ್ಟ್ ಬಗ್ಗೆ ನಾನು ಭಾಳ ತಿಳ್ಕಣ್ಯ ಅನ್ನೋದು ಆ ಕಾರ್ಯಕ್ರಮದ ಮುಖಾಂತರ ಹೇಳಬಲ್ಲೆ ನಾನು ಕಾರ್ಯಕ್ರಮಗಳು ಯಾವ ಆಗಿರ್ಲಿ ಅವುಗಳನ್ನು ತಗಳ್ಳೊ ಅಂಥದ್ದು ನಮ್ಮ ದೃಷ್ಟಿ ಮೇಲೆ ಸೀಮಿತ ಆಗಿರ್ತದೆ ಅಂತ ನನ್ನ ಅನಿಸಿಕೆ ಅದು ನಾ ಹೇಳ್ಬೇಕಾದ ಒಂದು ಕತೆ ಯಾವ್ದಂದ್ರೆ ಒಂದು ಉಪನಿಷತ್ ಒಳಗೆ ಹಂಸ ಕ್ಷೀರ ನ್ಯಾಯ ಅಂತ ಬರುತ್ತದೆ ಅದು ಏನು ಗೊತ್ತಾ ನನು ಒಂದು ಬಟ್ಟಲ್ದ ಒಳಗೆ ಹಾಲು ನೀರು ಮಿಕ್ಸ್ ಮಾಡಿ ಇಟ್ಟು ಒಂದು ಹಂಸ ತಂದು ಬಿಟ್ರ ಅದು ಹಂಸ ಅದ ಅಲ್ವ ಹಾಲಿನ ಅಂಶ ಏನದ ಅದ್ನ ಅಷ್ಟೇ ಹೀರ್ಕೊಂಡು ಇರತ್ತಂತ ನೀರಿನ ಅಂಶ ಅದಲ್ಲ ಅದನ್ನು ಅಲ್ಲೇ ಬಿಟ್ಟಿರ್ತವಂತೆ ಅದರಂಗೆ ಕಾರ್ಯಕ್ರಮಗಳು ಆಗಿರಲಿ ಶು ರಿಯಾಲಿಟಿ ಶೋಗಳು ಆಗಿರಲಿ ಧಾರಾವಾಹಿಗಳು ಆಗಿರಲಿ ಅದರಲ್ಲಿ ನನಗೆ ಯಾವುದು ಉಪಯುಕ್ತವೋ ಅದರಲ್ಲಿ ನನ್ನ ದೃಷ್ಟಿ ಯಾವುದು ಒಗ್ಗುತ್ತೋ ಅದರಿಂದ ನನ್ನ ಮನಸ್ಸು ಏನು ಕೆಟ್ಟ ಪರಿಣಾಮ ಬೀರಂಗಿಲ್ಲವೋ ಅದರಿಂದ ನನ್ನ ಮನಸ್ಸು ಅತಿ ಉಲ್ಲಾಸಭರಿತ ಆಗುತ್ತೋ ಚೈತನ್ಯ ಆಗುತ್ತೋ ಜ್ಞಾನಕ್ಕೂ ಹೊಂದ್ಕೊಳ್ಳತ್ತೋ ನನ್ನ ಮನಸ್ಸು ವಿಚಾರ ಮಾಡ್ಬೇಕ್ ಆ ವಿಚಾರ ಮಾಡಿ ಆ ವಿಷಯವನ್ನು ತಗಣವ ಈ ರಿಯಾಲಿಟಿ ಶೋಗಳಿಗೆಂತ ಅಷ್ಟೇ ಹೇಳ್ತಿಲ್ಲ ನಾನು ಜೀವನದಲ್ಲಿ ಯಾವುದನ್ನು ತಗಬೇಕಾದ್ರುನು ಇದೇ ಹಾದಿ ಮೇಲೆ ಇದೇ ಮಾನದಂಡದ ಮೇಲೆ ತಗಬೇಕ್ ಅನ್ನೋದೇ ನನ್ನ ಅನಿಸಿಕೆ